ಉತ್ತರ ಕನ್ನಡ್ದಲ್ಲಿ ಹೇಳ್ಬೇಕು ಅಂದರೆ ನಮ್ಮ ನಾಡೋರ ಭಾಷೆ ಅಂಬುದು ಭಾಳ ಪ್ರಸಿದ್ಧಿ ಆದ ಭಾಷೆ ನಾಡೋರ ಭಾಷೆ ಅಂಬುದು ಹಿಂದಿಂದ್ಲೂ ಬಂದದ್ದು ಹಾಗೆ ಜಾತಿ ಕುಲ ಭಾಷೆ ಸಮಸ್ಕೃತಿ ಈ ಗುಂಪುಗಳು ಬಂದರೆ ಪರಸ್ಪರ ಸಾ ಸಂವಹನ ಅಂದರೆ ಮಾತು ಸಹಬಾಳ್ವೆ ಹೇಗೆ ನಡೆಸುತ್ತವೆ ಅನ್ಕೊಂಡ್ರೆ ನಾವು ನಾಡೋರು ಒಂದೇ ಒಕ್ಲು ಒಂದೇ ಇವರಿಗೆಲ್ಲ ಬೇರ್ ಬೇರೆ ಮಾಡುಲ್ಲ ಎಲ್ಲರೂ ಒಂದೇ ಲೆಕ್ಕ ಮಾತಾಡ್ತವೆ ಹಾಗೆ ವಾಸಿಸುವ ಬುಡಕಟ್ಟು ಜನಾಂಗಗಳ ಬಗ್ಗೆ ನಿಮಗೆ ತಿಳಿದಿದೆಯೇ ಈ ರೀತಿ ತಿಳಿದಿದೆ ಅಂದರೆ ನಮಗೆ ಜಾತಿ ಅಂದಾಗ್ನೆ ಏನಾತಿದ ನಮ್ಮ ನಾಡೋರು ಅನಿಷ್ಟಿದ್ ನಮ್ಮ ನಾಡೋರಲ್ಲಿ ಒಗ್ಗಟ್ಟು ಇದೆ ಹಾಗೆಯ ನಮ್ಮ ನಾಡೋರ್ದು ಒಂಥರ ಖುಷಿ ಅನ್ನಿಸ್ತಿದೆ ನಾಡೋರ ಜಾತಿಲಿ ಹಾಗೆ ಹಾಲಕ್ಕಿ ಒಕ್ಲು ಇವೆಲ್ಲ ಅಂದರೆ ಒಕ್ಲಿಗೆ ಇವ್ರದ್ದೆಲ್ಲ ಭಾಷೆ ಚೇಂಜ್ ಆಗಲ್ಲ ಫುಲ್ ಸೇಮ್ ಆಗಿದೆ ಹಂಗೇನಾಗಲ್ಲ ಮತ್ತೇನು ಅಂದರೆ ನಾಡೋರು ಒಕ್ಲಿಗದಲ್ಲೇ ಏನೂ ಚೇಂಜಸ್ ಆಗಲ್ಲ ಕಡಿಗೆ ಹಾಗೆ ಮತ್ತೇನು ಅಂದರೆ ನಮ್ಮ ನಾಡೋರ ಭಾಷೆಲ್ಲೇ ಹಾಗೆ ನಮ್ಮ ಹಲೋರ ಭಾಷೆಲೇ ನೀವು ಹೆಂಗೆ ಮಾತಾಡ್ತೀರಿ ಅಂದರೆ ಒಂಥರ ಖುಷಿ ಕೊಡುವಂಥ ವಿಷಯ ನಾಡೋರದ್ದು ಚಂದ ಒಂಥರ ಚಂದ ಖುಷಿ ಅನಿಸ್ತಿದೆ ಹಾಗೆ ನಮ್ಮ ನಾಡೋರಲ್ಲಿ ಒಗ್ಗಟ್ಟು ಕೂಡ ಇದೆ ಹಾಗೆ ಮತ್ತು ಅದೇ ಬೇರೆ ಭಾಷೆಗೆ ಹೋಲ್ಸಿದ್ರೆ ಅನ್ಕೊಂಡು ಎಲ್ಲ ಎಲ್ಲೇ ಹೋದರೂ ನಾವು ನಮ್ಮ ನಾಡೋರ ಭಾಷೆನ ಬಿಟ್ಟುಕೊಡುಲ್ಲ ನಾಡೋರ ಭಾಷೆ ಅನ್ನುದು ಅಷ್ಟ್ ಪ್ರಸಿದ್ಧ ಭಾಷೆ ಅನ್ನುವ ಲೆಕ್ಕ ನೋಡು ಹೀಗೆ ನಾಡೋರು ಅಂದರೆ ಅಷ್ಟ್ ಮೇನ್ ಜಾತಿ ಅನ್ನುವ ಲೆಕ್ಕ ನಮಗೆ ಮತ್ತು ಗುಂಪರು ಹಾಗೆ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಯಾವುದೇ ಆದರೂ ನಾವು ಅಷ್ಟ್ ಬ್ಯಾಗ ಕೂಡ್ಕೊತವೋ ಹೀಗೆ ಅಷ್ಟೂ ಜನ ಸೇರ್ಕೊಂಡೆ ಉಂಡೆ ನಾವೆಲ್ಲರೂ ಒಂದೇ ಅನ್ಕಂಡು ಭಾಗ್ವಹಿಸುದಾಗ್ಲೆ ಪ್ರತಿಯೊಂದು ಕಾರ್ಯಕ್ರಮ ಮಾಡುದಾಗ್ಲಿ ಏನು ಹೀಗೆಯಾ ಹೆಂಗೆ ನಾಡೋರು ಹಬ್ಬ ಮಾಡುದು ಕಮ್ಮಿ ನಾಡೋರು ಸೇರ್ತವೆ ಹಾಗೆ ನಾಡೋರು ಹಬ್ಬ ಮಾಡುದಾಗ್ಲಿ ಬೆಂಗ್ಳೂರಿನಲ್ಲೇ ಎಲ್ಲರೂ ನಾಡೊ ಹಾಗೆ ಬೇರೆ ಬೇರೆ ದೇಶ ಅಂದು ಅಮೇರಿಕ ದೇಶದಲ್ಲೂ ಕೂಡ ನಮ್ಮ ನಾಡೋರು ಅಷ್ಟು ಹಿಂಗೆ ಪ್ರಸಿದ್ಧಿ ಪಡ್ದೋರು ನೋಡಿ ನಾಡೋರು ಅಂದ್ರೆ ಅಷ್ಟ್ ಖುಷಿ ನಮ್ಗೆ ಅಯ್ಯೋ ಎಲ್ಲೇ ಹೋದರೂ ನಾಡೋರ ಒಂದು ಮಾತಿಗೆ ಎಲ್ಲರೂ ನಾವು ತಿರ್ಗಾಡುಕ್ಕೆ ಒಂದು ತಿರ್ಗಾಡುಕ್ಕೆ ಹೋದಾಗ ಒಂದು ಬಸ್ನಲ್ಲಿ ಒಬ್ರು ಸಿಕ್ರೆ ನಮ್ಗೆ ಆ ಸಿಕ್ದಾಗೆ ಅಯ್ಯೋ ಅಲ್ಲಿ ನಮ್ಮ ನಾಡೋರ ಭಾಷೆ ಕಂಡು ಬಿಡ್ತರಂದರೆ ಅಷ್ಟೇ ಆವಾಗ ನಾವು ಹಂಗೆ ಅಷ್ಟ್ ಚಂದ ಮಾತಾಡಿ ಬಿಡ್ತವೆ ನಾಡೋರ ಭಾಷೆ ಅಂಬುದು ಅಷ್ಟ್ ಪ್ರಸಿದ್ಧ ಆಗಿಬಿಟ್ಟಿದೆ ನೋಡಿ ನಾಡೋರು ಅಂದ್ರೆ ಅಷ್ಟ್ ಖುಷಿ ಉಮೇದನೂ ಹಾಗೆಯ ಕಡಿಗೆ ಮತ್ತೇನಂದರೆ ನಾಡೋರು ಮತ್ತೆನಂದರೆ ಹಾಗೆ ನಾಡೋರು ಅಂದರೆ ಭಾಳ ಪ್ರಸಿದ್ಧಿ ಪಡ್ದಿದ್ದು ಹಿಂದ್ನಿಂದ್ಲೂ ಪ್ರಸಿದ್ಧಿ ಪಡ್ದವೆ ಅವೆಲ್ಲ ಒಂಥರ ಖುಷಿ ಕೊಡೋ ವಿಚಾರ ನನಗೆ ಹಾಗೆ ಮತ್ತು ನಾಡೋರ ಮಾತೇನು ಯಾವಾಗ್ಲೂ ಅಡ್ಗೆ ಆಗ್ಲಿ ತಿನುಸು ಆಗ್ಲಿ ಎಲ್ಲ ರೀತಿಯಿಂದು ಎಲ್ಲ ರೀತಿಯಿಂದು ನಾಡೋರೇ ಇದ್ದು ಒಂಥರ ಚಂದ ಚಂದ ಅಂದು ಹೇಳುದು ನಾಡೋರು ಮತ್ತೇನು ಅನ್ ಹಾಗೆ ನಾಡೋರ ಮಕ್ಳು ಆಗಿರ್ಬೋದು ಪ್ರತಿಯೊಂದು ಕುಲ ಜಾತಿಯಲ್ ಹಿಡ್ದು ಎಲ್ಲ ಕಡೆಗೂ ನಾಡೋರ್ದು ಒಂಥರ ಪ್ರಸಿದ್ಧ ಇದು ಅಂದ್ಕೊಂಡೆ ಹೇಳ್ಬೋದು ನಾಡೋರ ದೇವಸ್ಥಾನ ಆಗಿರ್ಲಿ ಒಂದೇ ನಮ್ದು ಊರ್ನಲ್ಲೆ ಒಂದು ದ್ಯಾವ್ರ ಮನೆ ಕಟ್ತೇವೆ ಅದು ಬೊಮೈ ದ್ಯಾವ್ರ ಮನೆ ಆ ದ್ಯಾವ್ರ ಮನಿಗೊಂದು ಹತ್ತು ಕೋಟಿ ಆದ್ರೂ ಖರ್ಚು ಆಗಿದೆ ಆ ಹತ್ತು ಕೋಟಿಗೆ ಅಷ್ಟೂ ಜನ ನಾಡೋರು ಕುಟ್ಕ ಅಂದರೆ ಅಷ್ಟ್ ಒಗ್ಗಟ್ಟು ಒಂದು ಕೋಟಿಯಾದ್ರು ನಾಡೋರು ಕೊಟ್ಕಂಡೆ ಇದ್ಮಾಡರ ಎಂತನ ಸೇವೆ ಮಾಡರ ಹಂಗೆ ಅಂದ್ಕೊಂಡೆ ನಾಡೋರು ನಾಡೋರು ದೊಡ್ಡ ಇದು ಪ್ರಸಿದ್ಧಿ ಪಡದ ದೇವಾಲಯಲ್ಲ ಅದು ಆ ವೊಮೈ ದೇವ್ರ್ಗ್ ಅಷ್ಟ್ ಜನ ಹೆಲ್ಪ್ ಮಾಡ್ರ್ ಒಂದೊಂದು ಒಂದು ಐನೂರ ಐವತ್ತು ಮೆಟ್ಲು ಮಾಡಾರ ದ್ಯಾವ್ರ ಮನೆ ಹೋಗುಕ್ಕೆ ಆ ದ್ಯಾವ್ರ ಮನೆ ಹೋಗುಕ್ಕೆ ಮೆಟ್ಲು ಮಾಡರ ಅಂದರೆ ಅಲ್ಲಿ ಇನ್ನೂರ ಐವತ್ತು ಮೆಟ್ಲು ಮಾಡಾರಲ್ಲ ಆ ಇನ್ನೂರ ಐವತ್ತು ಮೆಟ್ಲೂ ಒಂದೊಂದು ಮೆಟ್ಟಿಲಿಗೂ ಒಂದು ಇಪ್ಪತ್ತೈದು ಸಾವಿರ ಗಟ್ಲೆ ಬಿದ್ದಿರು ಕಡ ಆ ಇಪ್ಪತ್ತೈದು ಸಾವಿರ ಮೆಟ್ಲು ಆದರೂ ಅದ್ಕೇನು ಮಾಡರ ಅಷ್ಟೂ ಜನ ನಾಡೋರು ಕೊಟ್ಟಿದ್ದೆ ಹಂಗೆ ಅನ್ಕೊಂಡು ಬೇರೆ ಜಾತೀನ ನಾ ಹೀಯಾಳಿಸ್ತೇನೆ ಅನ್ಕಂಡು ಅಲ್ಲ ಅಷ್ಟೂ ನಾಡೋರು ಜಾ ನಾಡೋರೆ ಕೊಟ್ಟುದ್ದೆಯ ಏ ಹಂಗೆ ಅನ್ಕಂಡು ನಮ್ಮ ಊರವರು ಕುಡ್ಲ್ಯಾ ನಮ್ಮ ಊರವ್ರು ಕಮ್ಮಿ ಕುಟ್ಟಾ ಅವ್ರ ಅವ್ರ ಊರಿನೋರೆ ಹೆಚ್ಚು ನಾಡೋರು ಎಲ್ಲೇ ಇದ್ದರೂ ಯಾವ್ಯಾವ ದೇಶ್ದಿಂದನೋ ಬಂದು ತಮ್ಮ ದೇವ್ರು ತಮ್ಮ ಮನೆ ತಮ್ಮ ಊರು ಅನ್ಕಂಡು ಅಷ್ಟೂ ಜನ ಕೊಟ್ಟಾರ್ ಹಾಗೆಯ ಜಾತಿ ಅನ್ಕ ಬಂದರೆ ನಾಡೋರು ನಮಗೆ ಹಿಂಟ್ ಹಾಗೇ ಚೌಟರು ಚಿದ್ರಿ ಹಾಲಕ್ಕಿ ಒಕ್ಕಲಿಗ ಹಾಗೆ ನಮ್ಮ ಸುತ್ತಮುತ್ತ ಭಾಷೆ ಕೂಡ ಹೀಗೆ ಬದಲಾಗ್ತೇವೋ ನವ್ ಅವರೋ ಸೇರಿ ನಮ್ಮ ಸಂತಿಗೆ ಸೇರಿ ನಮ್ಮ ಹಂಗೆ ನಾಡೋರ ಭಾಷೆ ಆಡ್ತೆ ಬಿದ್ದಾರು ನಾಡೋರ ಭಾಷೆ ಆಡುದಾಗ ಒಂಥರ ಮಜಾ ನಾಡೋರ ಭಾಷೆ ಹಾಗೆಯ ಮತ್ತೇನಂದರೆ ನಾಡೋರು ಇವರಲ್ಲ ಮತ್ತು ಬೇರೆ ಬಂಡಿ ಹಬ್ಬ ಆಗ್ಲಿ ಯಾವ್ದೇ ಒಂದು ಆಚರಣೆ ಮಾಡ್ತವೆ ಆ ಆಚರಣೆಗೂ ನಾಡೋರೇ ಎಲ್ಲದಕ್ಕೂ ಮುಂದೆ ಹೋಗುದು ಆಗ್ಲಿ ಬರುದು ಆಗ್ಲಿ ಎಲ್ಲದಕ್ಕೂ ನಾಡೋರೇ ಒಂಥರ ಖುಷಿ ನಮ್ಮ ನಾಡೋರು ಅಂದರೆ ಉಮೇದು ಅಂದರೆ ನಾವು ಮಾತಾಡುದು ಆಗ್ಲಿ ಅಯ್ಯೋ ಬಂಡಿ ಹಬ್ಬಕ್ಕೆ ಆಗ್ಲಿ ಊಟ ಮಾಡುದು ಆಗ್ಲಿ ತಿಂಡಿ ತಿನಿಸು ಮತ್ತು ತರಕಾರಿ ಅಂದರೆ ಏ ಪ್ರತಿ ಒಂದು ಕೂಡ ನಾಡೋರು ಏನು ಮಾಡ್ತಾರೆ ಅವ್ರು ಅವ್ರು ಬೆಳ್ದದ್ದು ಆಹಾರನೇ ಮಾಡ್ಕಂಡು ಅದು ವ್ಯಾಪಾರ ಮಾಡೇ ಅದು ಹಿಂದಿಂದ್ಲೂ ಹಿಚ್ ರೈತ್ರು ಅಂದರೆ ನಾಡೋರು ಆಗದ್ರ್ ಕಡ ಮುಂಚಿಂದೂ ಈಗೂ ಹಾಗೆ ಈಗೆಲ್ಲ ನಾಡೊರ್ದಿದು ಕಮ್ಮಿ ಆತೇ ಬಂದಿದೆ ಆರೆ ಏನು ಮಾಡುದು ಅವೆಲ್ಲ ಆಲ್ರೆಡಿ ಇದು ಮಾಡ್ತಾ ಬಂದವ ಅದೆಲ್ಲ ಏನೂ ಮಾಡುಕ್ಕೆ ಆಗುಲ್ಲ ಹಂಗೆ ಅನ್ಕೊಂಡು ನಾಡೋರು ಭಾಳ ಪೇಮಸ್ ಆತೇನು ಬಂದರು ಏನು ಮಾಡುದು ನಾಡೋರು ಹಾಗೆಯ ಮತ್ತು ನಾಡೋರ ಬಗ್ಗೆ ಮತ್ತೇನು ಹೇಳಬೇಕಂದ್ರೆ ಅದೊಂದು ಜಾತಿಯಲ್ಲ ಜಾತಿ ಅನಿಸುದೇ ಇಲ್ಲ ನಮ್ಮ ಕುಲ ಜಾತಿ ಪಂಗಡ ಎಲ್ಲ ಹಿಡಿದು ನಾಡೋರು ಒಂದೇ ನಮಗೆ ನಾ ಒಟ್ಟು ನಾಡೋರು ನಮ್ಗೆ ಎಲ್ಲಾರೂ ಮಾತಾಡುಕ್ಕೆ ಸಿಕ್ಕರಪ್ಪ ಎಲ್ಲಾರೂ ಒಂದು ಒಂದು ಹಿನ್ ಒಂದು ಜೋಡು ಸರಪಣಿ ಅಂದು ಹೇಳ್ಬೌದು ಅಂರೆ ಒಬ್ರಿಗೆ ಒಬ್ರು ಸಂಬಂಧ ಇತ್ತು ಒಂದು ಕದಂಬರ ಸಾಮ್ರಾಜ್ಯ ಹೆಂಗ್ ಒಬ್ರಿಗೆ ಒಬ್ರು ಸಂಬಂಧ ಇರ್ತಿತ್ತು ನೋಡಿ ಹಾಗೆ ನಾಡೋರು ಎಲ್ಲಿಂದಾರು ಎಲ್ಲಿಂದ ದೋಸ್ತಿ ಆಗಿರ್ತಾರ್ ವಂಚಿ ಗೊಂಚಿ ಗೊಂಚಿ ವಂಚಿಗೆ ದೋಸ್ತಿ ಆಗಿರ್ತಾರ್ ನಾಡೋರು ಹಾಗೆ ಒಂಥರ ಖುಷಿ ಮತ್ತು ಕೋಳಿ ಹುಡ್ದ ಇವು ನಾಡೋರ ಪೆಶಲ್ ಅಂದರೆ ಕೋಳಿ ಅಸೆ ಕೋಳಿ ಆಸಿ ಹಂಚಿ ರೊಟ್ಟಿ ಅಂದ್ರೆ ಅಷ್ಟಿಷ್ಟ್ ಉಮೇದಲ್ಲ ಅಷ್ಟಿಷ್ಟ್ ಖುಷಿ ಆತಿದ ಹಾಗೆ ನಾಡೋರ್ದು ಮತ್ತು ದ್ವಾ ಈ ಬೇರೆ ಜಾತಿ ಒಕ್ಲು ಅವರೆಲ್ಲ ಇವ್ರನ್ನು ನೋಡಿ ಹಕ್ ಹಾಲಕ್ಕಿ ಸಿದ್ದಿ ಇವರೆಲ್ಲ ಕೋಳಿ ಸಂತಿಗೆ ದ್ವಾಸೆ ಹುಯ್ತರ್ ನಾವು ಹಂಗಲ್ಲ ನಮ್ದು ಅಕ್ಕಿ ರೊಟ್ಟಿನೆಯ ಬೇಕು ಕೋಳಿ ಆಸಿ ಅಕ್ಕಿ ರೊಟ್ಟಿ ಮತ್ತು ಹಂಚಿ ಕಬ್ಬನ ಚಿಪ್ಪನ ವಡಿಯ ಅಯ್ಯೋ ದ್ಯಾ ಬೋರಜಿ ಹಬ್ಬಕ್ಕೆ ನಮ್ಮ ದೇಪ್ಳಿ ಹಬ್ಬಕ್ಕೆ ಬೋರಜ್ಜಿ ಕುಳ್ಸ್ತವ ಅಲ್ಲೂ ಕಬ್ಬನ ಚಿಪ್ಪನ ವಡೆಯ ಮಾಡಿ ಹಿಂಡ್ಲೆಕಾಯಿ ದೀಪ ಮಾಡಿ ಒಂದು ಒಂಬಾ ಮೂರು ದಿನದ ಹಬ್ಬ ಮಾಡ್ತವೆ ಹಂಗೆ ಅವಾಗೂ ಹಾಗೆ ಅಷ್ಟೇ ಚಂದ ವಿಜೃಂಭಣೆಯಿಂದ ಬಲಿಂದ್ರನ ಕುಣಿಸಿ ಕುಳ್ಸ್ಯಾ ಐಟಿಂದು ದೀಪ ಮಾಡಿ ಅದನ್ನು ಮಾ ಮತ್ತು ನಾವು ಕಬ್ಬಿನ ಚಿಪ್ಪನ ವಡೆ ಮಾಡಿ ಮತ್ತು ಅದು ಇದು ಮಾಡಿ ನಾವು ತಿಂಬುದು ಊಟ ಮಾಡುದಾಗ್ಲಿ ಮಧ್ಯಾಹ್ನಕ್ಕೆ ಮತ್ತು ಪೂಜೆ ರಾತ್ರಿಗೆ ಮತ್ತೆ ಪೂಜೆ ಹೀಗೆ ಎಲ್ಲ ಮಾಡಿ ನಾವು ಒಂಥರ ನಾಡೋರ ಸ್ಪೆಷಲ ಹಂಗೆ ಅಂದ್ಕೊಂಡೆ ನಾಡೋರು ಏನೇ ಮಾದ್ರು ಬಿಟ್ಟು ಕೊಡ್ಲ ಹಾಂ ಜಾತಿ ಮಾತ್ರ ಬಿಟ್ಟು ಕೊಡುಲ್ಲ ಅವ್ರು ನಾಡೋರು ನಾಡೋರು ಅಂದ್ರೆ ಅಷ್ಟ್ ಪ್ರಸಿದ್ಧಿ ಪಡ್ದದ್ದು ಹಾಗೆಯ ಬೇರೆ ಜಾತಿ ಸಿದ್ದಿ ಹಾಲಕ್ಕಿ ಒಕ್ಕಲಿಗ ಇವ್ರು ಎಲ್ಲ ಇಲ್ಲ ಇವರೆಲ್ಲ ಕಮ್ಮಿ ಮಾತ್ರ ಹಂಗೆ ಅನ್ಕೊಂಡೆ ನಾಡೋರು ಭಾಳ ಸ್ಪೆಷಲ್ ಹಂಗೇ ಹಾಲಕ್ಕಿ ಒಕ್ಕಲಿ ಸಿದ್ದಿ ಒಕ್ಕಲಿಗ ಇವರೆಲ್ಲ ಭಾಳ ಪ್ರಸಿದ್ಧಿ ಪಡ್ದರು ಹಂಗೆ ಅನ್ಕಂದು ಅವ್ರು ಜಾನಪದ ನೃತ್ಯ ಅವ್ರು ಒಕ್ಕಲಿಗ ಅವ್ರು ಇದ್ರಲ್ಲಿ ಪ್ರಸಿದ್ಧಿ ಪಡ್ದರು ಹಂಗೆ ಅನ್ಕಂಡು ನಮ್ಮ ಇದ್ರಳ್ಳಿ ಪ್ರಸಿದ್ಧಿ ಪಡ್ದರು ಅನ್ಕಂಡು ಅಲ್ಲ ಒಂಥರ ಖುಷಿ ಕೊಡೊ ವಿಚಾರ ನಾಡೋರ್ದು ನಂಗೆ ಉಣ್ಸಲೆಯೆ ನಾವು ಉಮೇದು ಆತಿದ್ ಉನ್ಸಲ ನಾಡೋರ್ದು ಅಂದರೆ ರಾ ಪದ್ದತಿ ನಾ ಅಂದು ನಮ್ಮ ನಾಡೋರಲ್ಲ ನಾವು ನಾಡೋರಲ್ಲ ಹಾಗೆ ಅನಿಸ್ತಿದೆ ಹಂಗ್ ಅನ್ಕಂಡು ನಾಡೋರ್ಗೆ ಕೊಡುದು ಭಾಳ ಖುಷಿಯ ಇಷ್ಟೇಯ ಮತ್ತು ಏನು ಹೇಳುದು ಇವ್ರು ನಾಡೋರು ಯಾವಾಗ್ಲೂ ಬೇರೆ ಆಗುಲ್ಲ ಒಂದೇ ಇರ್ತಾರ್ ಹಾಲಕ್ಕಿ ಚೌಡ್ರು ಸಿದ್ದಿ ಹಾಲಕ್ಕಿ ಒಕ್ಲಿಗ ಇವರೆಲ್ಲ ಒಂದೊಂದು ಭಾಷೆ ಆಗಿ ಇಲ್ಲ ಸೇರ್ಕಂಡರಿಗೆ ಏನೂ ಮಾಡುಕ್ಕೆ ಆಗುಲ್ಲ ಒಟ್ಟು ನಾಡೋರು ನಮ್ಮ ನಾಡೋರು ನಮ್ಮ ಬಿಟ್ಟು ಕೊಡುಲ್ಲ